ನಾನು ಒಂದು ಸಲ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹ್ಸಿದ್ದೆ ಈ ಸ್ಪರ್ಧೆಯಲ್ಲಿ ನನ್ನ ಜೊತೆಗೆ ಸುಮಾರು ಜನ ಸ್ಪರ್ಧಿಗಳಿದ್ದರು ಆ ಸ್ಪರ್ಧಿಗಳು ವಿವಿಧ ತರಹದ ಖಾದ್ಯ ಪದಾರ್ಥವನ್ನು ತಯಾರಿಸಿದರು ಅದನ್ನು ನೋಡಿ ಇವುಗಳೂ ಇದ್ದಾವಾ ಎನ್ನೋ ಎನ್ನುವಂತಹ ಭಾವನೆಯನ್ನು ನನಗೆ ಮೂಡಿತ್ತು ವಿವಿಧ ತರಹದ ತರಕಾರಿ ಹಣ್ಣುಗಳಿಂದ ಖಾದ್ಯವನ್ನು ತಯಾರಿಸಿದರು ನೋಡಿ ನನಗೆ ಆಶ್ಚರ್ಯವಾಯಿತು ಮತ್ತು ಆ ಖಾದ್ಯಗಳು ನೋಡಲು ತುಂಬ ನೋಡಲು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ತಿನ್ನಲು ತುಂಬ ಸ್ವಾದಿಷ್ಟವಾಗಿದೆ ಎಂದು ಅನುಭವಿಸಿ ಭಾಸವಾಗುತ್ತಿತ್ತು ಮತ್ತು ನಾನೂ ನನ್ನ ಅಡುಗೆಯನ್ನು ತಯಾರಿಸಿದ್ದೆ ಅದು ತುಂಬ ಚೆನ್ನಾಗಿತ್ತು ಎಲ್ಲರೂ ತಿಂದರು ಚೆನ್ನಾಗಿದೆ ಅಂದು ಹೇಳಿದರು ನಾನು ಬಂದು ಅಡುಗೆಯ ಅನುಭವ ಮತ್ತು ಸ್ಪರ್ಧೆಯ ಅನುಭವಕ್ಕಿಂತ ಒಂದು ಹೊಸ ಅನುಭವ ನನಗೆ ಅಲ್ಲಿ ಸಿಕ್ಕಿತ್ತು ಬೇರೆ ಬೇರೆ ತರಹದ ಅಡುಗೆಗಳು ಮಾಡಬಹುದು ಮತ್ತು ಬೇರೆ ಬೇರೆ ಥರ ಯೋಚನೆ ಜನರ ಅಡುಗೆಯ ಸಂಬಂಧಿತ ಯೋಚನೆಗಳು ಹೇಗಿವೆ ಅಂದು ನನಗೆ ಅರ್ಥವಾಯಿತು ಮತ್ತು ಅನುಭವನೂ ಆಯಿತು ಸ್ಪರ್ಧೆ ಎಂಬುದು ಒಂದು ನೆಪವಿತ್ತು ಆದರೆ ಅಲ್ಲಿ ಇರ್ವ ವಿಧ ವಿಧ ವಿಧವಾದ ಅಡುಗೆಗಳನ್ನು ನೋಡಿ ನಾನೂ ಹೊಸ ಹೊಸ ಅಡುಗೆಗಳನ್ನು ಕಲಿತೆ